ನಮಸ್ತೆ ಹಾಂ ಹೇಳಿ ಹೌದು ನಾನು ಅಮೆಝಾನಲ್ಲಿ ಆರ್ಡ್ರು ಮಾಡಿದ್ದೆ ನಾನು ಸರಿಯಾದ ವಿಳಾಸ ಕೊಟ್ಟಿದ್ದೆನಲ್ಲ ನಿಮಗೆ ಹೌದು ನಾನು ಇಲ್ಲೇ ಇದ್ದೀನಿ ನೀವು ಎಲ್ಲಿದ್ದೀರಾ ಈಗ ಓ ನೀವು ಬಿ ಹೆಚ್ ರಸ್ತೆಲ್ಲಿದ್ದೀರಾ ಹಾಗಾದರೆ ನೀವು ಅಲ್ಲಿಂದ ಬರೋದು ಹತ್ತು ನಿಮಿಷ ಆಗುತ್ತೆ ನಾನು ಹಾಗಾದರೆ ಹೊರಗೆ ಬಂದು ಕಾಯ್ತೀನಿ ಹೌದು ನಾನು ಕಾಯೋದು ಬೇಡವಾ ಹೌದಾ ನೀವು ಸೊರಬ ರಸ್ತೆ ಹತ್ತಿರ ಬಂದರೆ ಕರೆ ಮಾಡ್ತೀರಾ ಹಾಂ ಓ

ಸೊರಬ ರಸ್ತೆ ಹತ್ತಿರ ಬಂದಿರಾ ಅಲ್ಲಿಂದ ರೈಲ್ವೆ ಹಳಿ ಪಕ್ಕದ ರಸ್ತೆಯಲ್ಲಿ ಬರಬೇಕು

ಅಲ್ಲಿಂದ ಮೊದಲು ರಾಮಕೃಷ್ಣ ಶಾಲೆ ಇದ್ಯಲ್ಲ ಹಾಂ ಹೌದು ಅಲ್ಲೇ ಬರು ಬರುತ್ತೆ ಅಲ್ಲೇ ಬನ್ನಿ ರಾಮಕೃಷ್ಣ ಶಾಲೆ ಹತ್ರನೇ ಬನ್ನಿ ಹೆಚ್ಚು ಕಡಿಮೆ ಅಲ್ಲಿಂದ ಆರನೇ ಮನೆ ಸಾಗರಿಕ ಶ್ಯಾಮ್ಯಾನಾ ಪಕ್ಕ ಗೊತ್ತಾಗಿಲ್ಲವಾ ಇನ್ನೂ ಗೊತ್ತಾಗಿಲ್ಲ ಅಂದರೆ ನಾನು ಮನೆ ಹೊರಗಡೆ ಬಂದು ನಿಂತಿರ್ತೀನಿ ಹಾಗೂ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಮತ್ತೊಮ್ಮೆ ಕರೆಮಾಡಿ ಇಲ್ಲಾಂದರೆ ಸಾಗರಿಕ ಶ್ಯಾಮ್ಯಾನ್ದ ಹತ್ತಿರ ಬಂದು ನೀವು ಸುರೇಶ ಅವ್ರ ಮನೆ ಎಲ್ಲಿದೆ ಅಂತ ಕೇಳಿದರೆ ಅಲ್ಲಿ ಯಾರಾದರೂ ಹೇಳ್ತಾರೆ ನಿಮಗೆ ಹೌದು ನೀವು ಅಲ್ಲಿ ಬನ್ನಿ ನಾನು ಅಲ್ಲೇ ಹೊರಗೆ ಬಂದು ಕಾಯ್ತೀನಿ ಇನ್ ಕೇಸ್ ನಿಮಿಗೆ ಗೊತ್ತಾಗಿಲ್ಲ ಅಂದರೆ ಆಯಿತಾ ಹಾಂ ಸರಿ ಆಯಿತು ಆಯಿತು ಕಣ್ರೀ ಹಾಂ